ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿರಿಯ ನಾಗರೀಕರಿಗೆ ಮುಖ್ಯವಾದ ಸಮಸ್ಯೆಗಳಲ್ಲಿ ಪಾಪ ಆರೋಗ್ಯ ಸೇವೆ ಅಥವಾ ಸಾಮಾಜಿಕ ಬೆಂಬಲ ಮತ್ತು ಗೌರವದಲ್ಲಿ ಎದುರಿಸ್ತಾ ಇರೋ ಮುಖ್ಯ ಸವಾಲುಗಳಲ್ಲಿ ಈಗ ಅವರು ರಿಟೈರ್ಡ್ ಇದರದು ಪೆನ್ಷನ್ದು ತಗೋಬೇಕು ಅಂತಂದರೆ ಪಾಪ ತುಂಬಾ ಅಲ್ಲಿ ಒಂದು ಪೋಸ್ಟ್ ಆಫ಼ೀಸಿಗೆ ಹೋಗಲಿ ಒಂದು ಬ್ಯಾಂಕಿಗೆ ಹೋಗಲಿ ಅವರಿಗೆ ಪಾಪ ಸರಿಯಾಗಿ ಈ ಒಂದು ವ್ಯವಸ್ಥೆ ಮಾಡಿಕೊಡಲ್ಲ ಆಮೇಲೆ ಇನ್ನೊಂದು ಏನು ಅಂತಂದರೆ ಕೆಲವೊಂದು ಮಕ್ಕಳು ಅವರನೆಲ್ಲ ಇಲ್ಲೆ ಹಳ್ಳಿ ಅವರ ಮನೆಯಲ್ಲೇ ಬಿಟ್ಟು ಸಿಟಿಗೆ ಹೋಗಿ ಸೇರಿಕೊಂಡಿರ್ತಾರೆ ಅವರ ಫ್ಯಾಮಿಲಿ ಜೊತೆ ಆ ಮಕ್ ಇಲ್ಲಿ ಪಾಪ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇಬ್ಬರೆ ಇರ್ತಾರೆ ಹಣಕಾಸಿನ ಸಮಸ್ಯೆ ಆಗತ್ತೆ ಅವರಿಗೆ ಪಾಪ ಆಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ ಅದೊಂದು ಕಾರಣ ಇರತ್ತೆ ಎಲ್ಲ ಮಕ್ಕಳಿಗೆಲ್ಲ ಓದಿ ಓದಿರೋ ಮಕ್ಕಳಿರೋದರಿಂದ ಎಲ್ಲ ಐ ಟಿ ಬಿ ಟಿಯಂತ ಎಲ್ಲ ಒಳ್ಳೊಳ್ಳೆ ಕೆಲಸಕ್ಕೆ ಸೇರಿಕೊಂಡು ಎಲ್ಲ ವಿದೇಶಕ್ಕೆ ಅಥವಾ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಿ ಬಿಡ್ತಾರೆ ಇವರು ಇಲ್ಲಿ ಹುಟ್ಟಿ ಬೆಳೆದ ಮನೆಯನ್ನು ಹಿರಿಯರು ಬಿಟ್ಟು ಬರೋಕ್ಕೆ ಅವರಿಗಿಷ್ಟ ಇರಲ್ಲ ಹಾಗಿದ್ದಾಗ ಪಾಪ ಅವರಿಗೆ ತುಂಬ ಒಂದು ಅಭದ್ರತೆ ಕಾಡತ್ತೆ ಅವರನ್ನ ಸರಿಯಾಗಿ ಅವರಿಗೆ ಆರೋಗ್ಯದಲ್ಲಿ ಒಂದು ವಿಚ ಆರೋಗ್ಯಾನ ನೋಡ್ಕೊಳ್ಳೋ ಅಂಥೋರು ಇರಲ್ಲ ಅವರಿಗೆ ಅವರೇ ಇದು ಮಾಡ್ಕೋಬೇಕು ತುಂಬ ಸಮಸ್ಯೆಗಳು ಸವಾಲುಗಳಿರತ್ತೆ ಅದೂ ಒಂದು ಕಾರಣ ಆಗತ್ತೆ